ಹಲೋ ಹಲೋ ನಮಸ್ತೆ ಹೇಳಿ ಹಲೋ ಕೇಳಿಸ್ತಿದ್ಯ ನಾನು ಮಾತಾಡೋದು ಅದು ನಮ್ಮ ಕಿಶನ್ನವರ ಟೀಚರ್ ಅಲ್ಲವ ನೀವು ಕ್ಲಾಸ್ ಟೀಚರು ಮೇಡಮ್ ನನ್ನ ಹೆಸರು ಕಿರಣ್ ಅಂತ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಿಶನ್ ಅಂತ ನಮ್ಮ ಮಗ ಓದ್ತಿದ್ದಾನೆ ನಿಮ್ಮ ಸ್ಕೂಲಲ್ಲಿ ಸಪ್ತಗಿರಿ ಸ್ಕೂಲಲ್ಲಿ ಹಾಂ ಬಿ ಡಿವಿಷನ್ ಮೇಡಮ್ ನನ್ನ ಮಗ ಓದ್ತಿರೋದು ಹಾಂ ಮೇಡಮ್ ನಿಮ್ಮ ಹೆಸರು ಕ್ಲಾಸ್ ಟೀಚರ್ ಅಲ್ಲವ ನೀವು ಮೇಡಮ್ ನಿಮ್ಮ ಹೆಸರು ಹಾಂ ಮೇಡಮ್ ಸೌಮ್ಯ ಅಂತಲಾ ನಮಸ್ತೆ ಮೇಡಮ್ ಅದೇ ಡಿ ಸೆಕ್ಷನ್ನಲ್ಲಿ ನನ್ನ ಮಗ ಓದ್ತಿದ್ದಾನೆ ಫಸ್ಟ್ ಸ್ಟ್ಯಾಂಡಡ್ಡಲ್ಲಿ ಏನಿಲ್ಲ ಮೇಡಮ್ ಒಂದು ಸ್ವಲ್ಪ ಲಿವ್ ಬೇಕಾಗಿತ್ತು ನಾಡಿದ್ದು ನಮ್ಮ ತಾಯಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಇದೆ ತುಂಬ ದಿನ ಆಯಿತು ಹೋಗದೇ ಅದಕ್ಕೋಸ್ಕರ ನಾನು ನಾಳೆ ಒಂದು ದಿನ ನೀವು ರಜೆ ಕೊಟ್ಟರೆ ನಾನು ಕರ್ಕೊಂಡೋಗಿ ಕರ್ಕೊಂಬರ್ತಿದ್ದೆ

ಓಹ್ ಮೇಡಮ್ ನೀವು ನೋಟಿ ನೋಟೀಸ್ ಅಂದರೆ ಕಳ್ಸಿಲ್ಲಲ್ವ ಯಾವುದೂ ನಮಗೆ ಅಂದರೆ ಬುಕ್ಕಲ್ಲಿ ಹಾಂ ಹಾಂ ಹೌದಾ ಸೋರಿ ಮೇಡಮ್ ನೋಡೋಕ್ಕಾಗಿಲ್ಲ ಅನ್ನಿಸುತ್ತೆ ಅದೇ ಏನಿಲ್ಲ ಮೇಡಮ್ ಅಂದರೆ ತುಂಬ ದಿನ ಆಗಿತ್ತು ಹೋಗಿ ಹಾಗಾಗಿ ಹೋಗಿ ಬರೋ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮ ಹತ್ತಿರ ಮತ್ತೆ ಹೋಗ್ಲಿಕ್ ತುಂಬ ದೂರ ಆಗ್ತದಲ್ಲವಾ ನಮ್ಮ ತಾಯಿಯವ್ರೂ ಕೂಡ ನೋಡಬೇಕು ಅಂತ ಇದ್ದಿದ್ದರು ನನ್ನ ಮಗನನ್ನ ಸೊ ಪೂಜೆಯೂ ಆಗುತ್ತೆ ಮತ್ತು ನಮ್ಮ ತಾಯಿಯವರು ನೋಡಿದಾಗೂ ಆಗುತ್ತೆ ಅಂತ ಹೇಳಿ ಹಾಂ ಒಂದು ಎರಡು ದಿನದ ಮಟ್ಟಿಗೆ ಮಾತ್ರ ನಾನು ಮತ್ತೆ ನೀವು ನಾನು ಬೇಗ ಕರ್ಕೊಂಬಂದುಬಿಡ್ತೀನಿ ಮತ್ತೆ ರಜೆ ಮಾಡ್ಸೋಲ್ಲ ನ ಯಾವ್ದಕ್ಕೂ

ಓಕೆ ಹಾಂ ಮೇಡಮ್ ಹೌದು ಹೌದು ಓಕ್ಕೇ ತೊಂದರೆ ಇಲ್ಲ ಮೇಡಮ್ ಅದು ತೊಂದರೆ ಇಲ್ಲ ಯಾಕೆ ಏಕಂದ್ರೆ ಶ್ರಾವಣದಲ್ಲಿ ಅದು ಸಡನ್ನಾಗಿ ನಮಗೆ ನಮ್ದೇನೂ ಪ್ಲಾನ್ ಇಲ್ಲದಾಗೆ ನಮ್ಮ ತಾಯಿಯವರು ಪೂಜೆ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಶ್ರಾವಣ ಇರೋದರಿಂದ ನಮಗೂ ಅದು ಸಡನ್ನಾಗಿ ಪ್ಲಾನಿಂಗಿಲ್ಲ ಇಲ್ಲ ಅಂದರೆ ಮುಂಚೆನೇ ಏನಾದ್ರೂ ಪ್ಲಾನ್ ಮಾಡ್ಬೋದಿತ್ತು ಮೇಡಮ್ ಇದೊಂದು ಕೈಂಡ್ಲಿ ರೆಕ್ವೆ ನಿಮ್ಮ ಹತ್ತಿರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾನು ಟೂ ಡೇಸ್ ಮಾತ್ರ ರಜೆ ಇವ್ನಿಗೆ ಕೊಟ್ಟರೆ ನನಗೆ ಖುಷಿಯಾಗ್ತದೆ ಮೇಡಮ್

ಓಕೆ ಹಾಂ ಮೇಡಮ್ ತ್ಯಾಂಕ್ ಯು ಹಾಂ ಹಾಂ ಮೇಡಮ್ ತ್ಯಾಂಕ್ ಯು ಮತ್ತೆ ರಜೆ ಮಾಡ್ಸೋಲ್ಲ ನಾನು ಸರಿಯಾ ಇದೊಂದು ಒಂದು ಟೈಮ್ ಮಾತ್ರ

ಹಾಂ ಮೇಡಮ್ ನೀವು ಕಂಪ್ಲೀಟ್ ಮಾಡಿಸ್ತೀನ್ ಮೇಡಮ್ ನಾನು ನೋಡಿ ಇದು ರಿಪ ಟೈಮ್ಟೇಬಲ್ ಸಹ ಅದು ನೋಡ್ತೀನಿ ನೋಡಿ ನಾನು ಕಂಪ್ಲೀಟ್ ಮಾಡಿಸ್ತೀನಿ ಖಂಡಿತ ನಾಳೆ ನಾಡಿದ್ ಎರಡು ದಿನ ಬಿಟ್ಟು ನೆಕ್ಸ್ಟ್ ಬಂದ್ಬಿಡ್ತಾನೆ ಅವನು ಹಾಂ ಟ್ಯಾಂಕ್ ಯು ಮೇಡಮ್ ತುಂಬ ಒಳ್ಳೆಯ ಉಪಕಾರ ಆಯಿತು ಓಕೆ ಮೇಡಮ್ ಟ್ಯಾಂಕ್ ಯು